ಹಲೋ ಮ್ಯಾಮ್ ಅಭಯ ಗ್ಯಾಸ್ ಏಜನ್ಸಿನಾ ಹಾಂ ಮ್ಯಾಮ್ ಮ್ಯಾಮ್ ಒಂದು ಹೆಲ್ಪ್ ಆಗಬೇಕಿತ್ತು ಮ್ಯಾಮ್ ಮ್ಯಾಮ್ ಅದೇನಂದರೆ ಈಗ ಮಂತ್ಗೆ ಒಂದೇ ಸಿಲಿಂಡರ್ ಸಿಗೋದಾ ಮ್ಯಾಮ್ ಮ್ಯಾಮ್ ಅದು ನನ್ನ ನಮ್ಮ ಮನೆಯಲ್ಲಿ ಅಂದರೆ ತುಂಬ ಬೇಗ ಖಾಲಿ ಆಗ್ತಿದೆ ಮ್ಯಾಮ್ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಿಲಿಂಡರ್ ಯೂಸ್ ಆಗ್ತಿದೆ ಮ್ಯಾಮ್ ಹ್ಞೂ ಮ್ಯಾಮ್ ಅಂದರೆ ಮ್ಯಾಮ್ ಈಗ ಫಿಫ್ಟೀನ್ ಡೇಸ್ಗೆ ಒಂದು ಖಾಲಿ ಆಗಿಬಿಡುತ್ತಾ ಅದು ನಾನು ವಿಚಾರಿಸ್ದೆ ಮ್ಯಾಮ್ ತುಂಬ ಕಡೆ ಅಂದರೆ ಸಿಗೋಲ್ಲ ಅಂತ ಹೇಳ್ತಾ ಇದ್ದರು ಹಾಗಾಗಿ ನಿಮ್ಮನ್ನ ಸ್ವಲ್ಪ ವಿಚಾರ್ಸೋಣ ಹಾಂ ಮ್ಯಾಮ್

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಂಗೆ ಮಾಡಿದರೆ ಸಿಗ್ಬೌದಾ ಮ್ಯಾಮ್

ಮ್ಯಾಮ್ ನನಗೆ ಮಂತ್ಲಿ ಟೂ ಬೇಕು ಮ್ಯಾಮ್ ಮ್ಯಾಮ್ ನಮ್ಮ ಮನೆಯಲ್ಲಿ ಫೈಯ್ ಮೆಂಬರ್ಸ್ ಇದ್ದಾರೆ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಂಗಾದ್ರೆ ಸಿಗುತ್ತಲ್ವ ಮ್ಯಾಮ್ ಎಕ್ಸ್ಟ್ರಾ ದುಡ್ಡಾದರೂ ಪರವಾಗಿಲ್ಲ ಮ್ಯಾಮ್ ತುಂಬ ರಿಸ್ಕ್ ಆಗ್ತಿ ಅಂದರೆ ಆಲ್ಟರ್ನೇಟ್ ಏನೂ ಇಲ್ಲವಲ್ಲ ಮ್ಯಾಮ್ ನಮಗೆ ಸಿಟಿಲ್ಲಿ ಬೇರೆ ಇರೋದು ಅಂದರೆ ಗ್ಯಾಸ್ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದೀವಿ ಹಾಗಾಗಿ ಮಂತ್ಲಿ ಟೂ ಬೇಕು ಮ್ಯಾಮ್ ಹೇಗಾದರು ಮಾಡಿ ಹೆಲ್ಪ್ ಮಾಡಿ ಮ್ಯಾಮ್

ಹಾಂ ಓ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಇದೇ ನಂಬರಲ್ವ ಮ್ಯಾಮ್ ನಾನು ಕಳಿಸ್ಬಿಟ್ ನಿಮಗೆ ಕಾಲ್ ಮಾಡ್ತೀನಿ ಮ್ಯಾಮ್ ಇದೆ ನಂಬರಲ್ವ ಮ್ಯಾಮ್

ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್